ನನ್ನ ಜೀವನದಲ್ಲಿ ಅತಿದೊಡ್ಡ ಸಾಮರ್ಥ್ಯ ಎಂದರೆ ನನಗೆ ಎಲ್ಲರ ಜೊತೆ ಮಾತಾಡಬೇಕು ಎಲ್ಲರ ಜೊತೆ ಅಂದರೆ ಚಿಕ್ಕವ್ರು ಇರಲಿ ದೊಡ್ಡವ್ರು ಇರಲಿ ಅಜ್ಜಿ ಅಜ್ಜ ಅಂಕಲ್ ಆಂಟಿ ಹೊರಗಡೆಯವ್ರು ಮನೆಯವರು ಒಟ್ಟು ಮಾತಾಡಬೇಕು ಮಾತಾಡಿ ಅವರು ಅವ್ರದೆನಾದ್ರು ತೊಂದರೆಯಿದ್ರೆ ನಮ್ಮಹತ್ರ ಹೇಳ್ತಾರೆ ನಾವು ನಮ್ಮ ತೊಂದರೆಯಿದ್ರೆ ಅವ್ರಹತ್ರ ಹೇಳ್ತೆವೆ ಜಾಸ್ತಿ ಅಂದರೆ ನಾನು ಹೊರಗಡೆ ಹೋದಾಗ ಎಲ್ಲಾದರು ಹೊರಗಡೆ ಹೋದಾಗ ಅಲ್ಲಿ ತುಂಬ ಜನ ಹೊರಗಡೆ ಯಾವ ರಾಜ್ಯದಿಂದ ಯಾವ ಜಾತಿ ಬೇರೆ ಬೇರೆ ಜಾತಿ ಅವರೆಲ್ಲ ಸಿಕ್ತಾರೆ ಮಾತಾಡೋಕೆ ಅವ್ರ ಜೊತೆ ಮಾತಾಡಬೇಕು ಅವ್ರದ್ದು ಸಂಸಾರ ಅವ್ರ ಮನೇಲಿ ಏನ್ಮಾಡ್ತಾರೆ ಎಲ್ಲ ಕೇಳಬೇಕು ಮತ್ತು ನಾವು ಹೇಳಬೇಕು ಅವ್ರ ಜೊತೆ ಅದರಿಂದ ಒಡನಾಡಿ ಎಲ್ಲಾರು ಸಂಬಂಧ ಎಲ್ಲಾ ಗಟ್ಟಿ ಆಗುತ್ತೆ ಆದರೆ ತೊಂದರೆ ಎಂದರೆ ಮನೆಯಲ್ಲಿ ಮುಂಚೆಯಿಂದ ಹೇಳ್ತಾರೆ ಹುಡುಗೀರು ಜಾಸ್ತಿ ಮಾತಾಡಬಾರ್ದು ಅಂತ ಯಾರ ಜೊತೆ ಹೊರ್ಗಡೆಯವ್ರ ಜೊತೆ ಮಾತಾಡಬಾರ್ದು ಚಿಕ್ಕದ್ರಿಂದ ಹೇಳ್ತಾರೆ ಅದು ಸಹ ನಿಜ ಜ ಮತ್ತು ಒಂದೇ ಸರ್ತಿ ಎಲ್ಲರ ಜೊತೆ ಮಾತಾಡಬಾರ್ದು ಆದರು ಅದು ಮಾತಾಡೋದು ನನ್ನ ನನ್ನ ತಂದೆ ಹೇಳಿದರು ಆ ಥರ ಮಾತಾಡಬಾರ್ದು ಎಲ್ಲರ ಜೊತೆ ಅಂತ ಆದರೆ ಅದು ಮಾತಾಡೋದ್ರಿಂದ ಅವ ನಿಮ್ಮ ಮತ್ತು ಅವರ ಸಂಬಂಧ ಗಟ್ಟಿಯಾಗುತ್ತೆ ಮತ್ತು ಯಾವತ್ತಾರು ಒಂದಿನ ನಿಮಗೆ ನೀವೇನಾದರು ತೊಂದರೆಯಲ್ಲಿದ್ದಾಗ ಅವರು ನಿಮಗೆ ಸಹಾಯ ಮಾಡ್ತಾರೆ ನನ್ನ ತ ನನ್ನ ಜೊತೆ ಒಂದು ದಿನ ಇದೆ ಆಗಿತ್ತು ನಾನು ಒಂದು ದಿನವನ್ನು ಯಾವುದೋ ತೊಂದರೆಯ ತೊಂದರೆಯಲ್ಲಿದ್ದೆ ಆಗ ನಮ್ಮ ಮನೆಯಲ್ಲಿ ಸಹ ಯಾರು ನನಗೆ ಸಹಾಯ ಮಾಡಲಿಲ್ಲ ಆದರೆ ಒಂದಿನ ನನಗೆ ನಾನು ಹೊರಗಡೆ ಹೋಗುತ್ತಿದ್ದಾಗ ನಂಗೆ ಒಬ್ಬಳು ಸ್ನೇಹಿತೆ ಸಿಕ್ಕಿದ್ಳು ಅವಳು ಮತ್ತು ನನಗೆ ಸಹಾಯ ಮಾಡಿದ್ಲು ಅದೆ ಥರ ನಾವು ಯಾರ ಜೊತೆ ಮಾತಾಡ್ತೀವಿ ಯಾರ ಜೊತೆ ನಾವು ಹೇಗಿರ್ತೀವಿ ಅದು ಒಂದಾದರು ಒಂದು ದಿನ ನಮಗೆ ವಾಪಸ್ ಯಾವುದೋ ಒಂದು ಥರದಿಂದ ನಮಗೆ ವಾಪಸ್ ಬರ್ತದೆ ಅದೆ ಹೇಳೋದು ಆದರೆ ಎಲ್ಲರಿಗು ಅದು ತೊಂದರೆ ಅನಿಸುತ್ತೆ ನಾವೆಲ್ಲರ್ ಜೊತೆ ಮಾತಾಡೋದ್ ಸರಿಯಿರೋಲ್ಲ ಎಲ್ಲರ್ ಜೊತೆ ಆ ಥರ ಮಾತಾಡಬಾರ್ದು ಆದರೆ ನನಗೆ ಅದು ನನ್ನ ಸಾಮರ್ಥ್ಯ ನಾನು ಅದರಿಂದ ನಾನು ಮಾತಾಡಿ ಮಾತಾಡಿ ನಾನು ನಾನು ಏನು ಓದಿರೋದು ಅದ್ರಲ್ಲಿ ನಂಗೆ ತುಂಬ ಸಹಾಯ ಆಗಿದೆ ಮಾತಾಡೊದ್ರಿಂದ ನಾನು ಎಲ್ಲರ ಮುಂದೆ ಆ ಆ ಸಮಯದಲ್ಲಿ ನಂಗೆಲ್ಲರ ಮುಂದೆ ಭಯ ಇಲ್ದಲೆ ಮಾತಾಡೋಕಾಗಿದ್ದು ಇಲ್ಲಾಂದರೆ ಎಲ್ಲರಿಗು ಭಯ ಆಗತ್ತೆ ಎಲ್ಲ ಒಂದು ನೂರು ಜನದ ಮುಂದೆ ಮಾತಾಡೋಕೆ ಆದರೆ ನಂಗೆ ಎಲ್ಲರ ಜೊತೆ ಮಾತಾಡಿ ಮಾತಾಡಿ ಅವ್ರ ಜೊತೆ ಅವ್ರಹತ್ರ ಮಾತಾಡಿ ನಂಗೆ ಅವತ್ತು ಅಷ್ಟು ಕಷ್ಟ ಆಗಲಿಲ್ಲ ಮಾತಾಡೋಕೆ ಆ ನೂರು ಜನದ ಮುಂದೆ ಮಾತಾಡೋಕೆ ಅದು ನಂದು ಸಾಮರ್ಥ್ಯ ನಂದು ದುರ್ಬಲ ಎಂದರೆ ನಾನು ಒಂದು ಕೆಲಸವನ್ನು ಅನ್ಕೊಂಡರೆ ನಾನಾವಾಗ ಮಾಡೋಲ್ಲ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರ್ತಿನಿ ಆದ್ರೆ ನಾನು ಅದೆ ಸಮಯದಲ್ಲು ಅದನ್ನು ಮಾಡೋಲ್ಲ ನಾನು ಅದಕ್ಕೆ ಅಂತ ಒಂದು ವಾರ ಎರಡು ವಾರ ಒಂದೆರಡು ದಿನ ಮಾಡ್ತೇನೆ ಆಮೇಲೆ ಅದನಲ್ಲೇ ಬಿಟ್ಟು ಬೇರೆ ಕೆಲಸಕ್ಕೋಗ್ತೇನೆ ಅದೆ ನನ್ನ ಒಂದು ದುರ್ಬಲ ಯಾಕಂದರೆ ನಂಗೆ ಅದು ಒಂದೇ ಕೆಲಸದಲ್ಲಿ ಜಾಸ್ತಿ ಸಮಯ ಇಟ್ಕೊಬೇಕು ಆದರೆ ನಾನು ಅದನ್ನು ಇಡೋದಿಲ್ಲ ನಾನು ಒಂದು ಒಂದೆರಡು ದಿನ ಅದನ್ನು ಕಷ್ಟಪಟ್ಟು ಮಾಡಿ ಎಲ್ಲಾ ಏನೇನು ತೊಂದರೆಯಿರುತ್ತೆ ಎಲ್ಲಾ ಅದನ್ನು ಮಾಡಿ ಆದರೆ ಮೂರನೇ ದಿನ ನಾನು ಅದನ್ನು ಮುಟ್ಟೋದಿಲ್ಲ ಆಮೇಲೆ ಅದನ್ನು ಎರಡು ಮೂರು ವಾರ ಆದರೆ ಅದು ಹಂಗೆ ಇರುತ್ತೆ ಅದು ನನ್ನ ದುರ್ಬಲ ನಾನು ಕಡಿಮೆ ಮಾಡಬೇಕು ನಾನು ನಾನೇನು ಕೆಲಸ ಮಾಡ್ತಿನಿ ಅದ್ರಲ್ಲಿ ನಾನು ಸ್ಥಿರವಾಗಿ ದಿನವು ಅದನ್ನು ಮಾಡೋಥರ ಆಗಬೇಕು ಇದೆ ನಂದು ಸಾಮರ್ಥ್ಯ ಮತ್ತು ದುರ್ಬಲ